ಕನ್ನಡ ಭಾಷೆಯ ಜನರಿಗೆ ನಮ್ಮ ಕನ್ನಡ ಭಾಷೆ ಅನ್ನೋದು ತುಂಬ ಇಷ್ಟ ಮತ್ತು ಗೌರವವನ್ನು ಸೂಚಿಸುತ್ತಾರೆ ಅದೇ ರೀತಿ ಕನ್ನಡ ಕನ್ನಡ ಭಾಷೆಯನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಕನ್ನಡವನ್ನು ಮತ್ತು ನೆನಪಿಸಿಕೊಳ್ಳುವ ಸಲುವಾಗಿ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಅದೇ ರೀತಿ ಕರ್ನಾಟಕದ ಸಂಗೀತ ಆಗಿರಬಹುದು ಕರ್ನಾಟಕದಲ್ಲಿ ತುಂಬ ಅಭಿವೃದ್ಧಿ ಹಾಗೂ ತುಂಬ ಜನಪ್ರಿಯವಾಗಿರುವಂತಹ ಯಕ್ಷಗಾನ ಈವೊಂದು ಡ್ಯಾನ್ಸ್ ಮೂ ಡ್ಯಾನ್ಸನ್ನೂ ಮಾಡುವ ಮೂಲಕ ಈವೊಂದು ನಮ್ಮ ಕನ್ನಡ ಸಂಪ್ರದಾಯ ಮತ್ತು ಕನ್ನಡ ಭಾಷೆಗೆ ತುಂಬ ಪ್ರೀತಿ ಮತ್ತು ಗೌರವವನ್ನು ಸೂಚಿಸುತ್ತಾರೆ ಅದೇ ರೀತಿ ಕನ್ನಡ ಕನ್ನಡಗೆ ಸಂಬಂಧಪಟ್ಟ ಯಾವ್ರೆ ಯಾವುದೇ ರೀತಿ ಸಿನಿಮಾ ರಿಲೀಸ್ ಆದರೂ ಅದಕ್ಕೆ ತುಂಬ ಬೆಂಬಲ ಮತ್ತು ಗೌರವವನ್ನು ಸೂಚಿಸುತ್ತಾರೆ